ನಾನು ಅಮೇಜಾನ್ನಲ್ಲಿ ಬೆಡ್ಶೀಟನ್ನು ಬುಕ್ ಮಾಡಿದ್ದೆ ಆ ಬೆಡ್ಶೀಟುಗಳನ್ನು ನೋಡಿ ಇಷ್ಟ ಆಗಿ ನಾನು ಬುಕ್ ಮಾಡಿದೆ ಆಮೇಲೆ ಅವು ಮನೆಗೆ ಬಂದಮೇಲೆ ನೋಡಿದೆ ತುಂಬ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದ್ವು ಡಿಸೈನು ಬಣ್ಣ ಎಲ್ಲದರಲ್ಲೂ ಚೆನ್ನಾಗಿತ್ತು ಅದಾದಮೇಲೆ ನಾನು ಮತ್ತೆ ನಾಲ್ಕು ಬೆಡ್ಶೀಟನ್ನು ಬುಕ್ ಮಾಡಿದೆ ಅದರಲ್ಲಿ ಎರಡು ಬೆಡ್ಶೀಟ್ ಒಂದಕ್ಕೆ ಒಂದು ಫ್ರೀ ಇತ್ತು ಇನ್ನು ಎರಡು ಬೆಡ್ಶೀಟ್ ನೂರಕ್ಕೆ ಶೇಕಡ ಇಪ್ಪತ್ತರ ರಿಯಾಯಿತಿ ದರದಲ್ಲಿ ನಾನು ಅವುಗಳನ್ನು ಬುಕ್ ಮಾಡಿದೆ ಆ ಬೆಡ್ಶೀಟುಗಳು ತುಂಬ ಚೆನ್ನಾಗಿತ್ತು ಅದರ ಕಲ್ಲರು ಡಿಸೈನು ಎಲ್ಲಾನು ತುಂಬ ಚೆನ್ನಾಗಿತ್ತು ಆ ಥರ ಡಿಸೈನುಗಳು ಮತ್ತೆ ಯಾವುದೇ ಅಂಗಡಿಯಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು